ಹಾಂ ಹೆಸರೆಂತ ಹಾಂ ಎಲ್ಲಿ ಆಗ್ತದೆ ಎಲ್ಲಿ ಉಳಿತಾಯವೆ

ಹೌದಾ ಜಾಯಿನ್ ಆಗ್ಲಿಕ್ಕೆ ಎಂತೆಲ್ಲ ಬೇಕು ಅದಕ್ಕೆ

ಹಾಂ ಹೌದು ಹೌದು ಹಾಂ ಹಾಂ ಹೌದು ಆದರೆ ಎಷ್ಟು ಲಾನ್ ಎಷ್ಟು ಕೊಡ್ತಾರೆ ಹಾಂ ವಾರಕ್ಕೆ ವಾರಕ್ಕೆ ಕಟ್ಲಿಕ್ಕಾ ಬಡ್ಡಿ ಎಷ್ಟು ಇರ್ತದೆ ಹಾಂ ಹಾಂ ಹಾಂ ಹೌದ ನಾಮಿನಿ ಎಲ್ಲಿಗಾರ ಬೇಕ

ಹಾಂ ಹಾಂ ಹೌದಾ ಯಾವಾಗ ಜಾಯಿನ್ ಆಗಬೇಕು ಹಾಂ ವಾರ ವಾರ ಮೀಟಿಂಗ್ ಇರ್ತದಾ ಹಾಂ ಹಾಂ ಆಯ್ತ್ ಆಯ್ತು ಹಾಂ ಹಾಂ ಬರ್ತೀವಿ ಬರ್ತೀವಿ